ಆಂ ಹೇಳಿ ಎಲ್ಲಿಗೆ ಕರ್ಕೊಂಡು ಹೋಬೇಕು ಏನು ಹಾಂ ಸರಿ

ಆಂ ಅಂದರೆ ಅವ್ರು ಕಾಯಬೇಕಾ ನೀವು ಬರೋ ತನಕ ಆಂ ಆಯ್ತು

ಅಂದರೆ ಅಲ್ಲೇ ಏಕ್ನಾಥೇಶ್ವರ ದೇವಸ್ಥಾನ ಹತ್ರನಾ ಅಥವಾ ಬೇರೆ ದೂರನಾ ಸುತ್ತಮುತ್ತ ಆಂ ಅಂದ್ರೂ ಅ ಅಲ್ಲೂ ನೀವು ಆ ದೇವ್ಸ್ಥಾನಕ್ಕೆ ಹೋಗಿ ಬರೋ ತನಕ ನಾನು ಕಾಯಬೇಕು ಮತ್ತೆ ಅಲ್ಲಿಂದ ಒಂದು ದೇವ್ಸ್ಥಾನ್ದಿಂದ ಇನ್ನೊಂದು ದೇವ್ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು

ಹೌದಾ

ಆಂ ಅಂದರೆ ಒಟ್ಟು ಈಗ ನೀವು ಎಲ್ಲೆಲ್ಲಿ ನೋಡ್ಬೇಕ್ ಅಂತೇಳಿದ್ರೆ ಅಲ್ಲೆಲ್ಲ ಮುಗ್ಸ್ಗಳ ತನಕ ನಾನು ಜೊತೆಗಿದ್ದು ನಿಮ್ಮನ್ನೆಲ್ಲ ಆದ ಮೇಲ್ ಕರ್ಕೊಂಬಂದು ಮತ್ತೆ ಎಲ್ಲಿ ಕರ್ಕಂಡು ಹೋಗಿದ್ದೆನೋ ಅಲ್ಲಿ ಬಿಡಬೇಕು ಆಂ ಆಯಿತು ಸರಿ ಆಂ ಆಂ ಹಾಂ ಆಂ ಅದು ಅಂದರೆ ಹೋಗ್ತಾ ಬರ್ತಾ ಗಾಡಿ ಇದೆ ಅಂದರೆ ನಿಮಗ್ ಏನು ಒಂದು ಎಂಟುನೂರು ಒಂಬೈನೂರು ರೂಪಾಯಿ ಆಗುತ್ತೆ ಅದು ಅಲ್ಲಿ ಕಾಯೋದು ಅದು ಇದು ಅಂತ ವೈಟಿಂಗ್ ಚಾರ್ಜು ಅನ್ಕ ಅಂದ್ಕೊಂಡ್ರೆ ಅದುಕ್ಕೊಂದು ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಹೌದು ಇಲ್ಲ ಅದು ಇರೋದೇ ಹೇಳ್ತಿರೋದ್ ಬೇಕಾರೆ ನಿಮ್ಮ ಬೇರೆ ಯಾರನ್ನಾದರೂ ಕೇಳಿ ಆಂ ನಮ್ಮೋರು ಅಂತನೇ ಕೇಳ್ತಿರದು ಆದರೆ ನನಗ್ ಲಾಸ್ ಆಗುತ್ತಲ್ಲ ಆಂ ಸರಿ ಆಯ್ತು ನನಗ್ ಯಾವುದಕ್ಕೂ ನಾಳೆ ಅಷ್ಟೊತ್ಗೆ ನಿಮಗೆ ಪಕ್ಕಾ ಮಾಡಿ ಏನೋ ಬೇರೆ ಕಡೆ ಆದರೂ ಹೋಗ್ತೀವಿ ಆಂ ಆಂ

ಆಂ ಸರಿ ನೀವು ಎಷ್ಟು ಗಂಟೆಗೆ ಎಲ್ಲಿಗೆ ಹೇಳ್ತೀರ್ ನಾವು ಅಲ್ಲಿಗೆ ಕರೆಕ್ಟಾಗಿ ಆರು ಗಂಟೆಗೆ ಅಲ್ಲಿರ್ತೀನಿ

ಆಂ ಓಕೆ ಆಂ ಸರಿ ಸರಿ ಆಯ್ತು ಆಂ ಈಗ ಆಯಿತು ಹೇಳಿ ಎಂಟು ಸೊನ್ನೆ ಎಂಟು ಎಂಟು ಜೀರೋ ಒಂಬತ್ತು ಆರು ಎಂಟು ಏಳು ಎಂಟು

ಆಂ ನಿಮ್ಮ ಹೆಸ್ರು ಆಂ ಸರಿ ಆಯಿತು ಹ್ಞೂ ಆಂ ಧನ್ಯವಾದಗಳು